ಹಾಂ ಹಲೋ ಹಾಂ ಹೌದು ಇದು ಆಶಾ ಮೊಬೈಲ್ ಶಾಪು ಯಾರು ಮಾತಾಡೋದು ಹಾಂ ಯಾವ ಫೋನ್ ಎಂತ ಫೋನ್ ತಗಬೇಕು ಅಂತ ಮಾಡಿ ಕೀಪ್ಯಾಡಾ ಸ್ಮಾರ್ಟ್ಫೋನಾ ಐಫೋನಾ ಆ್ಯಂಡ್ರಾಯ್ಡ್ ಒಳಗೆ ನೋಡ್ರಿ ನಮ್ಮ ಕಡೆ ಫೋರ್ ಜಿನು ಐತಿ ಫೈ ಜಿನು ಐತಿ ನೀವು ಯಾವ್ದು ಬೇಕು ರೀ ನಿಮ್ಗ ಓ ನೋಡ್ರಿ ನೋಡ್ಪ ಈಗ ಫೈ ಜೀ ಆ್ಯಂಡ್ರಾಯ್ಡ ನಿನ್ಗ ಮಿಡ್ ರೇಂಜ್ ಒಳಗೆ ಸಿಗ್ತೈತಿ ಆಮೇಲೆ ಐಫೋನ್ ಅದಾವು ರೊಕ್ಕ ಭಾಳ ಆಕ್ತೈತಿ ನಿನ್ನ ಬಜೆಟ್ ಎಷ್ಟು ಐತಿ ಇಪ್ಪತ್ತು ಸಾವಿರ ಅಂದ್ರ ನೀವು ವಿವೊ ತಗೊಬೌದೂ ಇನ್ಫಿನಿಕ್ಸ್ ತಗೊಬೌದೂ ಆಮೇಲೆ ಒಪ್ಪೊ ತಗೊಬೋದೂ ಆಮೇಲೆ ರೆಡ್ಮೀ ಐತಿ ಆಮೇಲೆ ಸ್ಯಾಮ್ಸಂಗ್ ಐತಿ ಈ ಯಾವ್ದು ಚೂಸ್ ಮಾಡ್ತಿಪ್ಪ ನೀನು ಯಾವ್ದ್ರಾಗ ತೋರ್ಸಣ ನೋಡ್ಪ ವಿವೊ ಒಳಗೆ ಛಲೊ ಬರ್ತವು ಕ್ಯಾಮ್ರಾ ಅದೆಲ್ಲ ಪೀಚರ್ಸ್ ಅಂತಂದ್ರ ಎಲ್ಲವು ಛಲೋನ ಅದಾವು ಆ್ಯಂಡ್ರಾಯ್ಡ್ ಇದ್ರ ಒಳಗೆ ಈ ಒಂದು ಇದ್ರ ಒಳಗೆ ಏನು ಅಂತಂದ್ರಾ ವಿವೊದಾಗ ಸಲ್ಪ ಕ್ಯಾಮ್ರ ಚಲೊ ಬರ್ತೈತಿ ಕ್ವಾಲಿಟೀನು ಛಲೊ ಬರ್ತವು ನಾನೇ ಯೂಸ್ ಮಾಡ್ತಿನಿ ಮತ್ತೆ ಹಂಗಾಗಿ ಅದುನ್ನ ತೊಗಬೋದು ನೀನು ಈ ವಿವೊ ಒಳಗನೆ ಮತ್ತೆ ಹದಿಮೂರುವರೆ ಸಾವಿರ ಟಿ ಎಟಿ ಒನ್ ಪೈ ಜಿ ಅಂತ ಐತಿ ಮಾಡಲ್ ಆಮೇಲೆ ತ್ರಿ ಏಯ್ಟಿ ತ್ರಿ ಟು ಅಂತನು ಪ್ರೊ ಅಂತನು ಒಂದು ಐತೀ ಅದು ಹದಿನಾಲ್ಕು ಸಾವಿರ ಈ ಹದಿನೈದು ಸಾವಿರ ಬರ್ತತೀ ಸ್ಟೋರೇಜು ಚಲೊ ಅದಾವು ಆಮೇಲೆ ವೈ ಟೊಂಟಿ ತ್ರಿ ಅಂತನು ಬಂದೈತಪ ಈಗ ಅದು ಪೈ ಜಿ ಫೋನ್ ಹಾಂ ನೋಡು ನಿಂಗೆ ಯಾವ್ದು ಬೇಕು ನೋಡು ಈಗ ಹದಿನೆಂಟು ಸಾವಿರಕ್ಕ ಐತಿ ನೋಡು ಈಗ

ಫೈವ್ ಜೀ ನೆಟ್ವರ್ಕ್ ಸ್ಪೀಡ್ ಜಾಸ್ತಿ ಆಗತ್ತೆ ನಿಂಗೆ ಒಳ್ಳೆಯ ಕ್ವಾಲಿಟಿ ವಿಡ್ಯೋ ನೋಡಕ್ಕೆ ಸಿಗತ್ತೆ ಆಮೇಲೆ ಇನ್ನೊಂದು ಇದ್ರಾಗ ಏನು ಅಂತಂದ್ರ ನಿಮ್ಮ ನೀ ಇರೋದು ಸಿಟಿ ಒಳಗೆ ಇದ್ಯಂದ್ರ ಪೈ ಜಿ ತೊಗೋ ಆಮೇಲೆ ನಿನಗೆ ಅನ್ಕೂಲ ಆಗತ್ತೆ ಈಗ ಫೈ ಜಿ ತೊಗೊಳದು ಯಾಕೆ ಅನ್ಕುಲ ಅಂತ ನಿಂಗೆ ಫೋರ್ ಜಿನೂ ಅದ್ರೊಳಗ ಡೀಲ್ ಮಾಡ್ಬೊದು ಫೈ ಜಿನೂ ನೀನು ಎಲ್ಯರು ಸಿಟಿ ಒಳಗೆ ಹೋದಾಗ ಅದು ಫೈ ಜಿನೂ ಬರುತ್ತೆ ಫೋರ್ ಜಿ ತೊಗೊಂಡೆ ಅಂತ ಇಟ್ಕೊ ನಿಂಗೆ ಫೈ ಜಿ ಎಲ್ಲಿ ಸಿಕ್ಕರೂನು ನೀನು ಇದನ್ನ ಯೂಸ್ ಮಾಡಕ್ಕೆ ಬರಂಗಿಲ್ಲ ಹಂಗೆ ಆಗತ್ತೆ ಹಾಂ ಹಂಗೆ ನೀ ಒಂದು ಕೆಲಸ ಮಾಡು ರೊಕ್ಕ ತಗೊಂಡು ಧಾರವಾಡಕ್ಕೆ ಬಂದ್ಬಿಡು ನಮ್ದ ಟೋಲ್ನಕ ಕಡೆನ ನಮ್ದು ಶಾಪ್ ಐತಿ ಆಶಾ ಮೊಬೈಲ್ ಸರ್ವಿಸ್ ಸೆಂಟ್ರ್ ಅಂತಂದೇಳಿ ಅಲ್ಲಿ ಬಾ ಎಲ್ಲ ಮಾತಾಡೋಣ ಅಂತ ಅಲ್ಲೇ ತೊಗೊಂಡು ಹೋಗ್ಬಿಡಿ ಅಂತ ಇವತ್ತು ಮೊಬೈಲ್ ಆಯಿತಾ ಸರಿ ಸ ಹಾಂ ಸರಿಪ್ಪ ಬಾ ಬಾಯ್